ನಮ್ಮ ಈ ಜಿಲ್ಲೆಯಲ್ಲಿ ಪ್ರಾರ್ಥನಾ ಸ್ಥಳಗಳು ಇವೆ ಅವೆಂದರೆ ದೇವಸ್ಥಾನ ಮಸೀದಿ ಚರ್ಚ್ಗಳು ಇವೆ ಇಲ್ಲಿ ಎಲ್ಲರೂ ಒಟ್ಟುಗೂಡಿ ಅವರವರ ಸಂಪ್ರದಾಯದಂತೆ ಹಬ್ಬಗಳನ್ನು ಆಚರಿಸುತ್ತಾರೆ ಅಷ್ಟೇ ಅಲ್ಲದೇ ಇಲ್ಲಿ ಸಾಂಸ್ಕೃತಿಕವಾಗಿ ಅನೇಕ ರೀತಿಯ ಧ ಧ ಅನೇಕ ಧರ್ಮೀಯ ಜನರು ಇದ್ದಾರೆ ಅವರು ಆ ಆ ಹಬ್ಬವನ್ನು ಆ ಆ ಅವರವರ ರೀತಿಯಲ್ಲಿ ಆಚರಿಸಿಕೊಂಡು ಹೋಗುತ್ತಾರೆ ಅಷ್ಟೇ ಅಲ್ಲದೇ ಇಲ್ಲಿ ಕೆಲವು ಮರು ಬಸವ ಜಯಂತಿ ಅಂಥವುಗಳನ್ನೆಲ್ಲ ಆಚರಿಸುತ್ತಾರೆ ಅಷ್ಟೇ ಅಲ್ಲದೇ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ನವರಾತ್ರಿಯ ವೇಳೆ ಎ ಎಲ್ಲ ಹಿಂದೂ ಮುಸ್ಲಿಂ ಅಂಥ ಧರ್ಮೀಯರು ಸಹ ಒಗ್ಗೂಡಿ ದೇವರಿಗೆ ಅವರ ರೀತಿಯಲ್ಲಿ ಅವರದೇ ಆದ ರೀತಿಯಲ್ಲಿ ಕೆಲವು ಕಾಣಿಕೆಗಳನ್ನು ನೀಡಿ ಇವು ಸಹ ಸಹಕಾರವನ್ನು ನೀಡುತ್ತಾರೆ ಅಷ್ಟೇ ಅಲ್ಲದೇ ನಾವು ಗಣೇಶನನ್ನು ಕೂರಿಸುತ್ತೇವೆ ಆ ಗಣೇಶ ಹಬ್ಬದ ಸಂದರ್ಭದಲ್ಲಿಯೂ ಸಹ ಅಕ್ಕಪಕ್ಕದ ಇತರ ಧರ್ಮೀಯರೂ ಸಹ ಹಿಂದೂಗಳನ್ನು ಬಿಟ್ಟು ಇತರ ಧರ್ಮೀಯರೂ ಸಹ ನಾವೆಲ್ಲರೂ ಒಂದು ಎನ್ನುವ ಭಾವನೆಯಿಂದ ತಮ್ಮ ಕೈಯಲ್ಲಾದಷ್ಟು ಕ್ ಕೈಯಲ್ಲಾದಷ್ಟು ಧನ ಸಹಾಯವನ್ನು ಸಹ ಅವರು ಹಬ್ಬಕ್ಕೆ ಮಾಡುತ್ತಾರೆ ಮತ್ತು ಅವರೂ ನಮ್ಮಲ್ಲಿ ಒಂದು ಎಂಬ ಭಾವನೆಯಿಂದ ಹಬ್ಬದಲ್ಲಿ ಒಂದುಗೂಡುತ್ತಾರೆ ಹೀಗೆ ಒಗ್ಗೂಡಿ ಹಬ್ಬಗಳನ್ನು ಎಲ್ಲ ಆಚರಿಸುತ್ತಾರೆ